ನಮ್ಮ ಕರ್ನಾಟಕದಲ್ಲಿ ಸಾಂಸ್ಕೃತಿಕ ಪರಂಪರೆ ಮತ್ತು ಪದ್ದತಿಗಳು ಕೆಲವೊಂದು ಉತ್ಸವಗಳು ಅಂದರೆ ತುಂಬ ಉತ್ಸವಗಳನ್ನ ಮಾಡ್ತಾರೆ ಬೇರೆ ಬೇರೆ ಪದ್ಧತಿಯವರು ಅವ್ರವ್ರ ದೇವರುಗಳ್ದ್ ಉತ್ಸವ ಅಂತ ನಡೆಸ್ತಾರೆ ತೇರು ಅಂತ ಮಾಡ್ತಾರೆ ಜಾತ್ರೆ ಹಬ್ಬ ಈ ಥರ ಎಲ್ಲ ತುಂಬಾ ಮಾಡ್ತಾನೆ ಇರ್ತಾರೆ ಈಗ ಅವರು ಒಂದು ಪದ್ದತೀಲಿ ಯಾವ ದೇವರನ್ನು ಪೂಜೆ ಮಾಡ್ತಿರ್ತಾರೆ ಆ ದೇವ್ರುದ್ದು ಒಂದು ಉತ್ಸವ ಅಂತ ನಡೆಸ್ತಾರೆ ಈಗ ಹನುಮ ಉತ್ ಹನುಮಂತ್ ಉತ್ಸವ ಅಂತ ಮಾಡ್ತಾರೆ ಹನುಮ ಜಯಂತಿ ದಿನ ಹನುಮನ ಉತ್ಸವ ಅಂತ ಯಾ ಫುಲ್ ರೋಡಲೆಲ್ಲ ಮಾಡ್ತಿರ್ತಾರೆ ಈಗ ಗಣಪತಿ ಉತ್ಸವ ಅಂತ ಮಾಡ್ತಾರೆ ಗಣಪತಿ ಹಬ್ಬ ದಿನ ಗಣಪತಿನ ಇಟ್ಟು ಪೂಜೆ ಮಾಡಿ ಗಣಪತಿನ ಮೆರವಣ್ಗೆ ಕರ್ಕೊಂಡು ಹೋಗಿ ಅದನ್ನು ಗಣಪತಿ ಉತ್ಸವ ಅಂತ ಹೇಳ್ತಿವಿ ಹೀಗೆ ತುಂಬ ಉತ್ಸವಗಳಿದಾವೆ ಆ ಪರಂಪರೆಗೆ ಆ ಪದ್ದತಿಗೆ ತಕ್ಕ ಹಾಗೆ ಅವರು ಹೇಗೆ ಬೇಕೊ ಹಾಗೆ ಮಾಡ್ಕೊನ್ಬೌದು ಮತ್ತು ಸೀರೆ ಅಂತ ಹೇಳೋದಾದ್ರೆ ಇಳ್ಕಲ್ ಸೀರೆ ಮತ್ತು ಮೈಸೂರು ಸಿಲ್ಕ್ ಮೈಸೂರು ಸೀರೆ ಆ ಥರ ಯಾವುದು ವ್ಯತ್ಯಾಸ ನನಗ್ ಗೊತ್ತಿಲ್ಲ ಸೀರೆ ಅಂದರೆ ಎಲ್ಲ ಹೆಣ್ಮಕ್ಕಳಿಗು ತುಂಬಾ ಅಚ್ಚು ಮೆಚ್ಚು ಸೀರೆ ರೇಷ್ಮೆ ಸೀರೆ ಅಂತ ಬಂದರೆ ಎಲ್ಲ ಮದುವೆಗಳು ಅಥ್ವ ಪೂಜೆಗಳು ಯಾವುದಾದ್ರು ಸಮಾರಂಭ ಈ ಥರಕ್ಕೆಲ್ಲ ರೇಷ್ಮೆ ಸೀರೆಗಳನ್ನ ಆ ಬಳಸ್ತಾರೆ ಆ ರೇಷ್ಮೆ ಸೀರೆ ಬೆಲೆ ಕೂಡ ತುಂಬಾ ಜಾಸ್ತಿ ಇರುತ್ತೆ ಪ್ರತಿ ಒಬ್ರಹತ್ರ ಕೂಡ ಈ ಥರ ರೇಷ್ಮೆ ಸೀರೆಗಳು ಇಟ್ಕೊಂಡಿರ್ತಾರೆ ಬರಿ ಒಂದು ಎರಡು ಅಲ್ಲ ತುಂಬಾ ಇರುತ್ತೆ ಸೀರೆ ಅಂತ ಅಂದರೆ ರೇಷ್ಮೆ ಸೀರೆ ಮೈಸೂರು ಸಿಲ್ಕ್ ಸೀರೆ ಇಳ್ಕಲ್ ಸೀರೆ ಈ ಥರದ್ದೆ ತಲೆಗೆ ಬರೋದು ಹಾಗಾಗಿ ಅದಕ್ಕೆ ಬೆಲೆ ಕೂಡ ಸ್ವಲ್ಪ ಜಾಸ್ತಿ ಹೋಗ್ತಾಯಿದೆ ಸೀರೆಗೆ ತುಂಬ ಪ್ರಾಮುಖ್ಯತೆ ಕೊಡೋದರಿಂದ ಪ್ರತಿ ಒಬ್ಬರು ಸೀರೆ ತಗೊಳ್ತಾರೆ ಬಳಸ್ತಾರೆ ಪೂಜೆಗೆ ಪುನಸ್ಕಾರಕ್ಕೆ ಸಮಾರಂಭಕ್ಕೆ ಎಲ್ಲದಕ್ಕು ಹಾಕ್ತಾರೆ